ಸೀರೆಯ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸೀರೆ ನಮ್ಮ ದೇಶದ ಒಂದೂ ಸಂಸ್ಕೃತಿಯನ್ನ ಬಿಂಬಿಸುವಂಥ ಒಂದು ಉಡುಪಾಗಿದೆ ನಮ್ಮಲ್ಲಿ ಸೀರೆಗಳನ್ನು ಆದಿ ಕಾಲದಿಂದಲೂ ಅಂದರೆ ರಾಜ್ರ ಮಹಾರಾಜ್ರ ಕಾಲ ಅದ್ರಿ ಅದಕ್ಕಿನ್ನೂ ಹಿಂದೆ ಆಳಿದಂಥ ಆಡಳಿತ ಮಾಡಿದಂಥ ದೇಶ ಎಲ್ಲ ಅವಾಗಿನಿಂದಲೂ ಸುಮಾರು ವರ್ಷಗಳಿಂದಲೂ ಸೀರೆ ನಮ್ಮಲ್ಲಿ ಒಂದು ಸಂಸ್ಕೃತವನ್ನ ಬಿಂಬ ಬಿಂಬಿಸುತ್ತೆ ಎಲ್ಲ ಡ್ರಸ್ಕಿಂತ ಮಹಿಳೆಗೆ ಒಪ್ಪುವಂಥ ಡ್ರಸ್ ಅಂದರೆ ಸೀರೆ ನಾರಿ ನಾರಿಗೊಂದು ಸೀರೆ ಅಂಥೇಳಿ ನಾರಿ ಯಾವತ್ತೂ ಸೀರೆಯಲ್ಲಿ ಲಕ್ಷಣವಾಗಿ ಕಾಣೋ ಹಾಗೆ ಬೇರೆ ಡ್ರಸ್ಸಲ್ಲಿ ಅಷ್ಟು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಆಗಲಿ ಹೆಣ್ಣು ಮಕ್ಕಳು ಸೀರೇನಾ ಉಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆಯಲ್ಲಿ ಕುಂಕುಮ ಇಟ್ಟು ಕೈ ಬಳೆಗಳನ್ನು ತೊಟ್ಟುಕೊಂಡು ಒಂದು ಸಂಸ್ಕಾರ ಮತ್ತು ಯಾವುದೇ ಒಂದು ಸಭೆ ಪೂಜೆ ಪುನಸ್ಕಾರ ದೇವಸ್ಥಾನ ಇಂಥವ್ಗಳಿಗೆಲ್ಲ ಹೋದಳು ಅಂದರೆ ಅಲ್ಲಿ ವಿಶೇಷವಾದಂಥ ಒಂದು ಕಳೆ ಮತ್ತೆ ಒಂದು ಗೌರವನೂ ಸಹ ಆಕೆಗೆ ಸಿಗುತ್ತೆ ನಾನು ಕಂಡ ಹಾಗೆ ನಮ್ಮ ಹೆಣ್ಣು ಮಕ್ಳುಗಳು ಇಷ್ಟಪಡೋದು ಅಂತ ಅಂತಂದ್ರೆ ಕಾಟನ್ ಸೀರೆಗಳು ರೇಷ್ಮೆ ಸೀರೆಗಳು ಈಗ ಬರ್ತಕ್ಕಂಥ ಈ ಥರ ಎಂಬ್ರಾಯ್ಡ್ರೀ ಸೀರೆಗಳು ಈ ತರ ಒಂದು ಸೀರೆಗಳನ್ನ ಲೈಕ್ ಮಾಡ್ತಾರೆ ಏಕೆ ಅಂತ ಅಂದ್ರೆ ಈಗ ಸಮ್ಮರಲ್ಲಿ ಅವ್ರಿಗೆ ಕಾಟನ್ ಸೀರೆಗಳನ್ನ ಹಾಕ್ಕೊಂಡ್ರೆ ಎಲ್ಲ ರೀತಿಲೂ ಆರಾಮಾಗಿರುತ್ತೆ ಹಂಗಾಗಿ ಅವರು ಸಮ್ಮರಗೋಸ್ಕರವೇ ಕಾಟನ್ ಸೀರೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ತುಂಬ ಹಗುರವಾಗಿರುತ್ತೆ ಸೊ ಸೆಕೆ ಆಗೋಲ್ಲ ಆ ಒಂದು ದೃಷ್ಟಿಯಿಂದ ಕಾಟನ್ ಸೀರೆಗಳನ್ನು ಆರಿಸ್ಕೊಳ್ತಾರೆ ನಾನು ಸಹ ಅದನ್ನೇ ಫಾಲೋ ಮಾಡ್ತೀನಿ ಇನ್ನು ಸಭೆ ಸಮಾರಂಭಗಳು ಮದುವೆ ಪೂಜೆ ಪುನಸ್ಕಾರ ಅಂಥವ್ಕೆಲ್ಲ ನಮ್ಮಲ್ಲಿ ನಡ್ದು ಬಂದಿರುವಂಥ ಪದ್ಧತಿ ಅಂದರೆ ರೇಷ್ಮೆ ಸೀರೆಗಳನ್ನು ಹಾಕೊಳ್ಳೊ ಹಾಕೊಂಡೋಗುವಂಥದ್ದು ರೇಷ್ಮೆ ಸೀರೆಗಳನ್ನು ಏಕೆ ನಾವು ಪೂಜೆಗಳಿಗೆ ಉಪಯೋಗಿಸ್ತೀವಿ ಅಂದರೆ ಅದು ರೇಷ್ಮೆ ಅನ್ನೋದು ಒಂದು ಅದಕ್ಕೆ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದೆ ಅದು ಮೈಲಿಗೆ ಆ ಥರ ಆದರೆ ಅದಕ್ಕೆ ರೇಷ್ಮೆಗೆ ಏನು ಇರೋಲ್ಲ ಪೂಜೆಗೆ ಸಲ್ಲೋ ಅಂಥದ್ದು ಅಂದರೆ ರೇಷ್ಮೆ ಅಂತಲೇ ಹಾಗಾಗಿ ರೇಷ್ಮೆ ಸೀರೆಗಳನ್ನ ಹೆಚ್ಚು ಪೂಜೆ ಪುನಸ್ಕಾರಗಳಿಗೆ ಹಾಗೂ ಮದುವೆ ಮನೆಗಳಿಗೆ ಗ್ರ್ಯಾಂಡಾಗಿ ಕಾಣ್ತೀವಿ ಅಂಥೇಳಿ ಅದನ್ನು ಯೂಸ್ ಮಾಡುವಂಥದ್ದು ನಮ್ಮಲ್ಲಿ ನಡ್ದು ಬಂದ ಪದ್ಧತಿ ಮತ್ತು ಇತರೆ ಹೆಣ್ಣು ಮಕ್ಕಳು ಈಗ ಚಿಕ್ಕ ವಯ್ಸಿನ ಹೆಣ್ಣು ಮಕ್ಕಳು ಹದಿಹರೆಯದ ಹೆಣ್ಣು ಮಕ್ಕಳುಗಳೆಲ್ಲ ಫ್ಯಾಷನ್ ಡಿಸೈನ್ ಆಗಿರುವಂಥದ್ದು ಅಂದರೆ ವರ್ಕ್ ಮಿರರ್ ವರ್ಕ್ ಇರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಇರ್ಬೋದು ತ್ರೆಡ್ ವರ್ಕ್ ಇರ್ಬೋದು ಈ ಥರ ಒಂದು ಬೇರೆ ಬೇರೆ ಸೀರೆಗಳನ್ನು ಆರ್ಸ್ಕೊಳ್ತಾರೆ ನಮ್ಮಲ್ಲಿ ಬಗೆ ಬಗೆಯಾದಂಥ ಸೀರೆಗಳ ವೆರೈಟೀಗಂತೂ ಬರ್ತಾಯಿದೆ ಮಾರ್ಕೆಟ್ಗೆ ನಾನು ಕಂಡಂತೆ ನಾನು ಶಾಪಿಂಗ್ ಮಾಡೋದು ಮೈಸೂರು ಮತ್ತು ಬೆಂಗಳೂರು ಬೆಂಗಳೂರಲ್ಲಿ ನಾನು ಗಾಂಧಿಬಜಾರಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೊ ಅಂಥದ್ದು ಹೊಸ ಡಿಸೈನ್ ಯಾವ್ದು ಬಂದಿದೆ ಆ ಥರ ನಾನೂ ಹೆಚ್ಚು ಇಷ್ಟಪಡೋದು ಅಂತ ಅಂದ್ರೆ ಕಾಟನ್ ಸೀರೆಗಳೇ ಅದ್ಬಿಟ್ರೆ ಮಾಮೂಲಿ ಆಫೀಸ್ಗೆ ಹಾಕೊಳ್ಳುವಂಥದ್ದು ಸಿಂಪಲ್ ಆಗಿರೋ ಸೀರೆಗಳನ್ನ ನಾನು ಆರ್ಸ್ಕೊಳ್ತೀನಿ ಮತ್ತು ಈ ಸೀರೆಗಳು ಅಂತ ಅಂದ್ರೆ ಮಧ್ಯೆ ಮಧ್ಯೆ ನಾವು ಅದ್ರ ಜೊತೆಗೆ ಯಾವ ಕಾಲಕ್ಕೆ ತಕ್ಕಂತೆ ಈಗ ಮಳೆಗಾಲಕ್ಕೆ ಒಂಥರ ಚಳಿಗಾಲಕ್ಕೆ ಒಂಥರ ಸಮ್ಮರ್ಗೆ ಒಂಥರ ಈ ಥರ ತಡೆಯೋ ಅಂತ ಒಂದು ಸ್ಥಳ ಸೀರೆಗಳನ್ನು ನಾವು ಉಪಯೋಗಿಸ್ತೀವಿ ಅದೊಂದು ವಿಶೇಷತೆ ಹೆಣ್ಣು ಮಕ್ಕಳಲ್ಲಿ ಹಾಗೆ ಸೀರೆ ಅಂತ ಅಂದಾಗ ತುಂಬ ಜನ ನಮ್ಮವ್ರಿಗಿಂತ ಈತ್ತೀಚಿನ ಬೆಳವಣ್ಗೆಯಲ್ಲಿ ವಿದೇಶದವರು ಬಹಳ ಇಷ್ಟಪಡುವಂಥ ಉಡುಪು ಅಂದರೆ ಸೀರೆ ಈಗ ನಮ್ಮವರೆಲ್ಲ ಪ್ಯಾಂಟೂ ಟೀ ಶರ್ಟು ಆ ಥರ ಒಂದು ಲೇಟೆಸ್ಟ್ ಆಗಿರುವಂಥದ್ದು ಅದನ್ನ ಆರ್ಸ್ಕೊಳ್ತಾರೆ ಆದರೆ ನಮ್ಮ ಈ ಸೀರೆ ಅನ್ನುವಂಥದ್ದು ಫಾರಿನರ್ಸನ್ನು ಸಹ ಗಮನ ಸೆಳೆದಿದೆ ಅವರು ಈ ಸೀರೆ ಉಟ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾರೆ ಆದರೆ ಅವ್ರಿಗೆ ಅಭ್ಯಾಸ ಇರೋಲ್ಲ ಸೀರೆ ಸ್ವಲ್ಪ ಅವ್ರಿಗೆ ಹಿಂಸೆ ಅನ್ನಿಸುತ್ತೆ ಆದರೂ ತುಂಬ ಇಷ್ಟಪಟ್ಟು ಉಟ್ಕೊಳ್ತಾರೆ ಹಣೆ ತುಂಬ ಕುಂಕುಮ ಇಟ್ಕೊಳ್ತಾರೆ ಹೂ ಮುಡ್ಕೊಳ್ತಾರೆ ಮುಡಿ ತುಂಬ ಹಾಗಾಗಿ ಅವರು ಅದನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಒಂದು ಸಂಸ್ಕೃತಿ ಇಂದಿನಿಂದ ಇದು ಜನರ ಮಹಿಳೆಯನ್ನು ಆಕರ್ಷಿಸೋ ಅಂಥದ್ದು ಸೀರೆಯಲ್ಲೇ ಹೆಚ್ಚು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಸೀರೆಗಳಲ್ಲೂ ಬೆಲೆ ಎಷ್ಟು ಅಂತ ಅಂದ್ರೆ ಸುಮಾರು ರೇಷ್ಮೆ ಸೀರೆ ಚಿನ್ನ ಚಿನ್ನ ಬೆಳ್ಳಿಯನ್ನು ಸೇರಿಸಿ ಕಂಚಿ ಆ ಕಡೆಯಲ್ಲ ತಮಿಳ್ನಾಡಲ್ಲೆಲ್ಲ ಬೆಂಗಳೂರಲ್ಲೂ ಸಿಗುತ್ತೆ ಚಿನ್ನ ಬೆಳ್ಳಿಯನ್ನು ಸೇರಿಸಿ ಮಾಡುವಂಥ ಸೀರೆಗಳಿವೆ ಒಂದು ಸೀರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷದವರ್ಗೂ ಬೆಲೆ ಬಾಳುವಂಥ ಸೀರೆಗಳನ್ನ ನಾವು ನೋಡಿದ್ದೀವಿ ಆಲ್ಲಿಂದ ಕಡಿಮೆ ಅವ್ರಿಗೆ ಕಡಿಮೆ ಅಂದರೆ ಐದು ಸಾವಿರ ಮೈಸೂರು ಸಿಲ್ಕ್ ಸೀರೆ ಫೇಮಸ್ಸಾಗಿದೆ ಮತ್ತು ಸಿಂಪಲ್ ಸೀರೆಗಳು ಅವೂ ಇವಾಗ ಇತ್ತೀಚೆಗೆ ಫ್ಯಾ ಇದಾಗಿದೆ ಹಂಗಾಗಿ ಸೀರೆಗಳ ಬೆಲೆ ಕೋಟಿಯಿಂದಲೂ ಸಾವಿರ ರೂಪಾಯ್ವರ್ಗೂ ಸಹ ನಮಗೆ ಸೀರೆಗಳು ವೆರೈಟಿ ನಮಗೆ ಸಿಗುತ್ತೆ ಮತ್ತು ನಾವು ಉಪಯೋಗ್ಸೋ ಅಂತ ಒಂದು ನಮ್ಮ ಸ್ಥಿತಿ ಗತಿ ಏನಿದೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟೂ ದುಡ್ಡಿನ ಸೀರೆನ ಖರೀದಿ ಮಾಡೋಕ್ಕಾಗುತ್ತೆ ಅದರಲ್ಲೂ ಸಹ ನಾವು ನೋಡಿ ವೆರೈಟಿಯಾಗಿ ನಾವು ಸೀರೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು ಬಡವರಿಂದ ಶ್ರೀಮಂತ್ರವರೆಗೂ ಅಬ್ಬಾ ಸಿಗುವಂಥ ಬೆಲೆಯಲ್ಲಿ ರೇಷ್ಮೆ ಸೀರೆಗಳು ನಮಗೆ ಸಿಗುತ್ತೆ ಮಾರ್ಕೇಟಲ್ಲಿ ಹಂಗಾಗಿ ಸೀರೆಗಳನ್ನು ಅವು ಎಷ್ಟು ವರ್ಷದ್ದು ಇಂದಿನ ಸೀರೆಗಳೇ ಇವಾಗ ಇತ್ತೀಚೆಗೆ ಫ್ಯಾಷನ್ ಆಗಿ ಬರ್ತಾಯಿವೆ ಹಳೆ ಕಾಲದ ಸೀರೆ ಅಂತ ಆಗಿತ್ತು ಆದರೆ ಆ ಹಳೆ ಕಾಲದ ಸೀರೆಯೇ ಇವಾಗ ಫ್ಯಾಷನ್ ಆಗಿದೆ ಈಗ ದುಪ್ಪಟ್ಟು ಬೆಲೆ ಆಗಿದೆ ಅದು ಈಗ ಸಿಗೋದು ಇಲ್ಲ ಆ ಥರ ಪ್ಯೂರ್ ವೆರೈಟಿ ಸೀರೆಗಳು ಅವೆಲ್ಲ ತುಂಬ ಬೆಲೆ ಬಾಳುವಂಥ ಸೀರೆಗಳು ತುಂಬ ಬೆಲೆಯೂ ಜಾಸ್ತಿಯಾಗಿದೆ ಬಡವ್ರು ಕೈಗೆ ಸಹ ಅದು ಎಟುಕೋದಿಲ್ಲ ಇರೋದರಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು ಪರವಾಗಿಲ್ಲ ಅದರಲ್ಲೂ ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ಎಪ್ಪತ್ತೈದು ಲಕ್ಷದವರ್ಗೂ ಸಿಗುತ್ತೆ ಮೈಸೂರು ಸಿಲ್ಕ್ ಸೀರೆಗಳು ಅವು ಸಹ ತುಂಬ ಜನಪ್ರಿಯ ಆಗ್ತಾಯಿವೆ ಇತ್ತೀಚೆಗೆ ನಮ್ಮ ಚನ್ನಪಟ್ಟಣದ್ದು ರೇಷ್ಮೆ ಸೀರೆಗೆ ಹೆಸರಾಗಿದೆ ಮೈಸೂರಲ್ಲೂ ಸಹ ಶೋ ರೂಮ್ ಇದೆ ಬೆಂಗ್ಳೂರು ಇಂಥ ಕಡೆಯೆಲ್ಲ ಮೈಸೂರು ಸಿಲ್ಕ್ ಸೀರೆಗಳು ಸಹ ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ ಅದನ್ನ ಬಿಟ್ಟರೆ ತುಂಬ ರೇಷ್ಮೆ ಸೀರೆಗಳು ಮೈಸೂರು ಸಿಲ್ಕ್ ಸೀರೆ ಬಿಟ್ಟರೆ ರೇಷ್ಮೆ ಸೀರೆಗಳೇ ಇದಾಗಿದೆ ಅದನ್ನ ಬಿಟ್ಟರೆ ವರ್ಕಿಂಗ್ ವುಮೆನ್ಸ್ಗೆ ಕೆಲ್ಸಕ್ಕೆ ಹೋಗೋ ಅಂಥವ್ರಿಗೆ ಕಾಟನ್ ಸೀರೆಗಳನ್ನ ತುಂಬ ಇಷ್ಟಪಡ್ತಾರೆ ಅದೂ ಹೀಗೆ ಅವ್ರು ಅವ್ರಿಗೆ ಇಷ್ಟ ಬಂದಂತೆ ಸಿಗೋ ಅಂಥ ಎಲ್ಲ ವೆರೈಟಿಯೂ ಸಹ ನಮಗೆ ನಮ್ಮ ದೇಶದಲ್ಲಿ ಸಿಗೋ ಅಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಮತ್ತು ಮದುವೆಗಳೆಲ್ಲ ಮಾಡುವಾಗಲೂ ಸಹ ಹೆಣ್ಣಿಗೆ ನಾವು ಸೀರೆನೇ ಹಾಕ್ತೇವೆ ಹೊರ್ತು ಸೀರೆ ಉಡಿಸೇ ನಾವು ಸಮಾರಂಭ ಮಾಡ್ತೇವೆ ಹೊರತು ಯಾವುದೇ ಪ್ಯಾಂಟು ಟೀ ಶರ್ಟು ಮತ್ತು ಇತರೆ ಚೂಡಿದಾರ್ ಈ ಥರ ಆ ಡ್ರಸ್ಗಳನ್ನು ಹಾಕೋದಿಲ್ಲ ಹಾಗಾಗಿ ಸೀರೆ ನಾರಿಗೊಂದು ಸೀರೆ ಅಂತ ಅಂದ್ರೆ ಸೀರೆ ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ಅದು ಕಾಪಾಡ್ಕೊಂಡ್ಬಂದಿದೆ ಅದಕ್ಕೆ ಹೆಚ್ಚು ಗೌರವವೂ ಸಹ ಇದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಪಡ್ತೀನಿ ಮಾತಾಡ್ಲಾ